ನಮಸ್ಕಾರ ರೀ ನನ್ನ ಹೆಸ್ರು ಪ್ರದೀಪ್ ಅಂತ ಇವತ್ತಿಗೆ ನಮ್ಮ ರಾಜ್ಯ ನಮ್ಮ ರಾಜ್ಯವನ್ನು ರಾಷ್ಟ್ರಮಟ್ಟದ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿನಿಸಿದ್ದ ನಮ್ಮ ಕ್ರೀಡೆ ಯಾವ್ದು ಅಂತಂದ್ರೆ ಕಬಡ್ಡಿ ರೀ ಅಲ್ಲಿ ತಂಡ ಯಾವ್ದಂತ ಅಂದ್ರೆ ಬಿ ನಮ್ದು ಬೆಂಗ್ಳೂರು ಬುಲ್ಸ್ ರೀ ಬೆಂಗ್ಳೂರು ಬುಲ್ಸ್ ಏನಂತಂದರೆ ಅದು ರಾಷ್ಟ್ರಮಟ್ಟದಾಗ್ ಹೋ ರಾಷ್ಟ್ರಮಟ್ಟಕ್ಕೆ ಆಡೋಕರಿ ಬಟ್ ಇನ್ನು ಕಪ್ ಗೆದ್ದಿಲ್ರಿ ಗೆಲ್ತದೆ ಒಂದಲ್ಲ ಒಂದು ದಿವಸ ಅದ್ರ ಸಂಬಂಧ ವೇಟ್ ಮಾಡತಿದ್ದೆವು ನಾವೆಲ್ಲ ಅದು ಡೈಲಿ ನೋಡ್ತಿವಿ ರೀ ಮ್ಯಾಚ್ ನೋಡಿ ನೋಡಿ ಒಂದುಸತಿ ಗೆಲ್ತಾರೆ ಒಂದುಸತಿ ಸೋಲ್ತಾರೆ ಸೋತ್ರೆ ನೆಕ್ಸ್ಟ್ ಮ್ಯಾಚ್ ಹೆಂಗೆ ಆಡಬೇಕು ಅದ್ರ ಬಗ್ಗೆ ಎಲ್ಲ ಪಾಠ ಕಲಿತಾರ ಅದರ್ಲಿಂದ ಭಾಳ್ ಚಲೋ ಅನುಭವ ಆಗುತ್ತದೆ ರೀ ನಮಗ್ ಬಿ ಏನಾರು ಒಂದೇಳ್ತಾರೆ ಏನೋ ಒಂದು ಮಾಡ್ತಾರೆ ಅಂತ ಅಂತಂಗೆಲ್ಲ ಅಂತಂದರೆ ಮತ್ತು ಭಾಳ ಪ್ರಯತ್ನ ಭಾಳ್ ಮಾಡ್ಲತಿದ್ರಿ ಗೆಲ್ಲಬೇಕು ಗೆಲುಬೇಕು ಅಂತೇಳಿ ಬಟ್ ಗೆಲ್ಬೇಕಂತಂದರೆ ಸುಮ್ಮನೆ ಆಗಲ್ರಿ ಭಾಳ್ ಹೋರಾಟ ಮಾಡಬೇಕು ಅದುಕ ಹೋರಾಟ ಅನ್ನೋಕಿಂತ

ಆ ತಂಡ ಆ ತಂಡ ಬೆಂಗ್ಳೂರು ಬುಲ್ಸ್ ಅನ್ನೋದ್ ಹೆಂಗದಂತೇಳಿ ಅಂದ್ರೆ ರೀ ಅವರಿಗೇ ಟೈಮ್ ಟು ಟೈಮ ಪ್ರಾಕ್ಟೀಸ್ ಸೆಶನ್ಗಳು ನಡಿತವೆ ರೀ ಅವ್ರು ಭಾಳ್ ಪ್ರಾಕ್ಟೀಸ್ ಮಾಡ್ತರೆ ಪ್ರಾಕ್ಟೀಸ್ ಮಾಡಿದಂಗೆ ಅವರು ನಡ್ಕೋತಾರೆ ಓಡಾಡ್ತರೆ ಮಾಡ್ತರೆ ಫಿಟ್ನೆಸ್ ಮೆಂಟೆನ್ ಮಾಡ್ತರೆ ಎಲ್ಲಿ ಹೊದ್ರೆ ಬಿ ಗೆದ್ದುಕೊಂಡ್ ಬರ್ತಾರ ನಾ ಬರೋಸಿ ನಂಬಲ್ ಅದ ರೀ ಗೆದ್ದುಕೊಂಡ್ ಬರ್ತಾರ್ ರೀ ಬರ್ತಾರ್ ಅಂತಾರಾಷ್ಟ್ರ ಮಟ್ಟದಾಗೆ ಪ್ರತಿನಿಸಿದಂತೆ ಅಂದರೆ ನಮ್ಮ ಭಾರತ ದೇಶ ರೀ ಭಾರತ ದೇಶ ಎಷ್ಟು ಸತಿ ವಳ್ಡ್ ಕಪ್ ಆಡಿದ್ರಿ ಕಬಡ್ಡಿದಾಗ ಅಷ್ಟು ಸತಿ ಗೆದ್ದದ ನೋಡ್ರಿ ಅದು ನಮ್ಮ ಹೆಮ್ಮೆ ವಿಷಯ ರೀ ಎಷ್ಟು ಸತಿ ಆಡೋದು ಅಷ್ಟು ಸತಿ ಗೆದ್ದದ ರೀ ಕಬಡ್ಡಿ ಅದೂ ನಮ್ಮ ಹೆಮ್ಮೆ ರೀ ಅವ್ರಿಗೆ ಬಿ ಏನು ಕೋಚಿಂಗ್ ಕ್ಲಾಸಸ್ ಅಂತ ಟ್ರೇನಿಂಗ ಗಿನಿಂಗ್ ಎಲ್ಲ ಭಾಳ ಕೊಡ್ತಾರೆ ರೀ ಅವ್ರಿಗೆ ಸೆಲೆಕ್ ನಂಬಲಿಂದ ಹೆಂಗಂತಂದರೆ ಭಾರತ ದೇಶದಾಗ ಸೆಲೆಕ್ಷನ್ ಭಾಳ ಟಫ್ ಇರ್ತದೆ ರೀ ಸಾವಿರಾರು ಪಟುಗಳು ಇರ್ತಾರೆ ರೀ ಕ್ರೀಡಾ ಪಟುಗಳು ಆಡ್ಬೇಕಂತ ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಡಿ ಕೈ ಕಾಲು ಎಲ್ಲ ಬೇನೆ ಮಾಡ್ಕೊಂಡು ಆಟ ಆಡಿ ಬರ್ತಾರೆ ರೀ ಗೆಲ್ಬೇಕ್ ಅಂತೇಳಿ ಎಲ್ಲ ಟೀಮ್ಗಳು ಆಡ್ತಾರೆ ಬಟ್ ನಂಬಲ್ಲಿ ಪ್ರಯತ್ನ ಹೆಚ್ಚಿಗ್ ಇರ್ತದೆ ನಮ್ಮ ನಮ್ಮದೊಂದು ಭಾರತ ತಂಡ ಎಲ್ಲ ಕಡೆ ಎಲ್ಲಿ ಹೋದ್ರೂನು ಗೆದ್ದು ಬರ್ತದೆ ಆಯ್ತು ರೀ ಇಷ್ಟು ಹೇಳಿ ನನ್ನ ಮಾತುಗಳು ಮುಗುಸ್ತೀನಿ ರೀ ನಮಸ್ಕಾರ ರೀ ಧನ್ಯವಾದಗಳು